ಹಲೋ ಹಾಂ ಜಯಲಕ್ಷ್ಮಿ ಅವ ಹೌದು ರೀ ಹಾಂ ಹೇಳಿ ಮ್ಯಾಮ್ ಹಾಂ ರೀ ನಮಗೆ ಜೀನ್ಸ್ ಬೇಕಾಗಿತ್ತು ರೀ

ನಮಗೆ ಬ್ಲಾಕ್ ಬೇಕಾಗಿತ್ತು ರೀ

ಸೈಜೂ ಮೂವತ್ನಾಲ್ಕು ರೀ ಮೂವತ್ತೆರಡು ಹಾಂ ರೀ ಒಂದು ಶರ್ಟ್ ಟಿ ಶರ್ಟ್ ಬೇಕಾಗಿತ್ತು ರೀ

ಅದು ಎಸ್ ಸೈಜ್ ನೋಡಿರಿ ಹಾಂ ರೀ ನಿಮ್ಮ ಸಿಗ್ತಾವ ರೀ

ಹ್ಞೂ ರೀ ಹಾಂ ರೀ ಸರಿ ರೀ ಹಾಂ ರೀ ಅದ್ಕೆ ರೇಟ್ ಎಷ್ಟು ರೀ

ಹಾಂ ರೀ ಸರಿ ಬಿಡಿರಿ ನಮಗೆ ಡ್ರೆಸ್ ಬೇಕಾಗಿತ್ತು ರೀ ಲಾಂಗ್ ಫ್ರಾಕ್ ಅದಕ್ಕೆ ಎಷ್ಟು ಹೌದಾ ಹಾಂ ರೀ ಸರಿ ರೀ ಹ್ಞೂ ರೀ ಮತ್ತೆ ರೀ ಆಯ್ತು ತಗೋರಿ ಹಾಂ ರೀ ಆಯ್ತು ತಗೋರಿ ಬಾಯ್